ನನಗೆ ಸಂಗೀತದ ಬಗ್ಗೆ ತುಂಬಾ ಆಸಕ್ತಿ ಇದೆ ಮತ್ತು ಹಾಡು ಹಾಡುಗಾರಿಕೆಯಲ್ಲಿ ತುಂಬಾ ಇಷ್ಟ ಇದೆ ಆದರೆ ನಾನು ಈಸ್ ವಾಯ್ಸ್ನ ಅಷ್ಟೊಂದು ಕಾಪಾಡ್ಕೊಳಲ್ಲ ಏನು ಮಾಡ್ಬಹುದು ಅಂತಂದರೆ ರೆಗ್ಯುಲರ್ ಆಗಿ ವೋಕಲ್ ಎಕ್ಸಸೈಝಸ್ನ ಮಾಡಬೇಕು ಅಂದರೆ ರೆಗ್ಯುಲರ್ ಆಗಿ ವಾಯ್ಸ್ಗೆ ರಿಲೇಟೆಡ್ ಆದಂಥ ಎಕ್ಸಸೈಝಸ್ ಈಗ ಉದಾಹರಣೆಗೆ ಲಿಪ್ರೋಲ್ ಆಗಿರ್ಬೋದು ಅಥ್ವಾ ದೀರ್ಘ್ವಾಗಿ ಆಕಾರನ್ನ ಹಾಡದು ಇರ್ಬೋದು ಅಥ್ವಾ ಸಂಗೀತ ಕ್ಲಾಸಿಕಲ್ ಮ್ಯೂಸಿಕ್ ಶಾಸ್ತ್ರೀಯ ಸಂಗೀತ ಅಂತ ಬಂದಾಗ ಅಲ್ಲಿ ಸರಳಿ ಜಂಟೆ ಏನು ಬರುತ್ತೆ ಅದನ್ನೆಲ್ಲ ಕಂಟಿನ್ಯೂಅಸ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಧ್ವನಿ ಕರ್ಕಶತೆ ಕಮ್ಮಿಯಾಗುತ್ತೆ ಅಂತ ಹೇಳ್ಬೋದು ಇನ್ನೊಂದು ಧ್ವನಿಯ ದಣಿವನ್ನ ಹೆಂಗೆ ನಿವಾರಿಸ್ಬೇಕು ಅಂತಂದರೆ ಅದಕ್ಕೆ ಬ್ರೀದಿಂಗ್ ಎಕ್ಸಸೈಝಸ್ ಉಸಿರಾಟದ ಒಂದಿಷ್ಟು ಎಕ್ಸಸೈಝಸ್ ಬರುತ್ತೆ ಆ ಎಕ್ಸಸೈಝಸ್ನ ಕಂಟುನ್ಯೂಅಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಅದನ್ನ ನಾವು ಪ್ರತಿ ದಿನ ಮಾಡಿದ್ರೆ ನಮ್ಮ ಧ್ವನಿನ ನಾವು ಚೆನ್ನಾಗಿ ಕಾಪಾಡ್ಕೊಬಹುದು ಮತ್ತು ಹೆಚ್ಚಾಗಿ ಅತಿ ಹೆಚ್ಚು ನೀರನ್ನ ಕುಡಿಯಬೇಕು ಆಮೇಲೆ ಧ್ವನೀಲಿ ಏನೇ ರೀತಿ ಪ್ರಾಬ್ಲಮ್ಸ್ ಆದರೂ ಕೂಡ ನಾವು ಬಿಸಿ ನೀರನ್ನಾ ಸೇವಿಸ್ತಾ ಹೋಗಬೇಕು ಅವಾಗ ಸ್ವಲ್ಪ ಧ್ವನಿಯನ್ನ ನಾವು ಕಾಪಾಡ್ಕೊಬೌದು ಆಮೇಲೆ ಗಾರ್ಗ್ಲಿಂಗ್ ಮಾಡೋದಾಗಿರ್ಬೋದು ಇವೆಲ್ಲ ಧ್ವನಿಯಲ್ಲಿರೋವಂಥಾ ಕಫ ಇದ್ನೆಲ್ಲಾನು ತೆಗ್ದು ಕ್ಲೀನ್ ಮಾಡುತ್ತೆ ಆಮೇಲೆ ಕಷಾಯಗಳನ್ನ ಸೇವಿಸೋದು ಇರ್ಬೋದು ಇದೆಲ್ಲ ಒಳ್ಳೆಯದು ಅಂತ ಹೇಳ್ಬೋದು ಈಗ ಆ ಹೆಚ್ಚಾಗಿ ಫ್ಯಾಟ್ ಕಂಟೆಂಟ್ ಇರುತ್ತಲ್ಲ ಅದನ್ನೆಲ್ಲ ನಾವು ಸ್ವಲ್ಪ ಕಮ್ಮೀ ಸೇ ತಗೊಂಡರೆ ವಾಯ್ಸ್ ಅಲ್ಲಿ ಅಷ್ಟೊಂದು ಪ್ರಾಬ್ಲಮ್ಸ್ ಆಗದಿಲ್ಲ ಆಮೇಲೆ ಈ ಕೋ ಭಾಳ ತಣ್ಣಗಿರುವಂಥಾ ಪದಾರ್ಥಗಳ್ನ ತಿಂದ್ಬಿಟ್ಟು ಬಿಸಿಯಾಗಿರೋ ಅಂಥದ್ದು ತಿನ್ನೋದು ಅಥ್ವಾ ಈ ಥರ ಟೆಂಪ್ರೇಚರಲ್ಲಿ ನಾವು ಏನಾರ ಆಟ ಆಡದ್ವಿ ಅಂದರೆ ವೋಕಲ್ ಕೋರ್ಡ್ಸು ತುಂಬಾ ಪ್ರಾಬ್ಲಮ್ನ ಅನುಭವಿಸುತ್ತೆ ಸೋ ಅದಿಕ್ಕೆ ನಾವು ಈ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ ತಿನ್ನೋದು ಕುಡಿಯೋದನ್ನ ಮಾಡಬೇಕು ಸಡನ್ ಆಗಿ ತಣ್ಣಗಿರೋದು ಕುಡ್ದ್ಬಿಟ್ಟು ಮತ್ತೆ ಬಿಸಿ ಇರೋದನ್ನ ಕುಡಿಯೋದು ಅಥ್ವಾ ನಾರ್ಮಲ್ ಟೆಂಪರೇಚರನ್ ತಗೊಂಡು ಸಡನ್ ಆಗಿ ನಾವೇನಾದ್ರೂ ಭಾಳ ಕೋಲ್ಡ್ ಆಗಿರೋದನ್ನ ತಗೊಂಡರೆ ವೋಕಲ್ ಕೋರ್ಡ್ಸ್ಗೆ ಸ್ವಲ್ಪ ಫ್ರೀಸ್ ಆಗೋದು ಅಥ್ವಾ ಈ ಥರ ಏನಾದರು ಆಗುತ್ತೆ ಅದನ್ನು ನಾವು ಹುಷಾರಲ್ಲಿ ನೋಡ್ಕೊಬೇಕು ಆಮೇಲೆ ಮೇಯ್ನ್ಲಿ ಎಕ್ಸಸೈಝಸ್ನ ಮಾಡಬೇಕು ವೋಕಲ್ ಎಕ್ಸಸೈಝಸ್ ಅವಾಗ ಸ್ವಲ್ಪ ವಾಯ್ಸ್ನ ನಾವು ನೀಟಾಗಿ ಮೇಯ್ನ್ಟೇನ್ ಮಾಡ್ಬೋದು